ಹಲೋ ಹಾಂ ಹೇಳಿ ಹಾಂ ಆಂಟಿ ಗೊತ್ತಾಯಿತು ಹೇಳಿ ಆಯಿತಾ ಊಟ ಹ್ಞೂ ಆಯಿತು ಊಟ ಆಯಿತು ಹಾಂ ಕಂಗ್ರಾಟ್ಸ್ ಅವ್ಳಿಗೆ ಹಾಂ ಹಾಂ ಹೌದು ತೊಗೊಂಡು ಬಂದೆ ರೀಸೆಂಟಾಗಿ ಶಾಪಿಂಗ್ ಹೋಗಿದ್ವಿ ಅಲ್ಲೆಲ್ಲ ಪರ್ಚೆಸ್ ಮಾಡ್ಕೊಂಡು ಬಂದ್ವಿ ಬಟ್ಟೆ ಸ್ಯಾರಿ ಒಡ್ವೆ ಎಲ್ಲ ಹಾಂ ಹಾಂ ಹಾಂ ಬರ್ತೀನಿ ಬರ್ತೀನಿ ನೀವು ಹೋಗ್ಬೇಕಾದ್ರೆ ಬರ್ತೀನಿ ಆದರೆ ಇವಾಗ ನಿಮಗೆ ಬೆಂಗ್ಳೂರಲ್ಲಿ ಬೇಕಾ ಇಲ್ಲಾ ಎಲ್ಲ ಹತ್ರನೇ ತಗೊನ್ಬೇಕಂತ ಇದ್ದೀರಾ ಇಲ್ಲ ದೂರ ಟ್ರಾವೆಲ್ ಮಾಡಿದರೂ ಪರವಾಗಿಲ್ಲ ಅಂತನಾ ಹಾಂ ಅದೇ ನಾವು ಗೋಲ್ಡೆಲ್ಲ ರೀಸೆಂಟಾಗಿ ಜೋಯ್ ಅಲುಕ್ಕಾಸಲ್ಲಿ ತೊಗೊಂಡ್ವಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಕಲೆಕ್ಷನ್ ಇರುತ್ತೆ ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಅದು ವೇಸ್ಟೇಜು ಅದೆಲ್ಲ ಸ್ವಲ್ಪ ಕಮ್ಮಿನೆ ಕೊಡ್ತಾರೆ ನಾವು ಅಲ್ಲಿ ಕೊಟ್ಟರೆ ಆರ್ಡರ್ ಡಿಸೈನ್ ಯಾವ್ದು ಬೇಕು ಅದು ಹೇಳ್ ಕೊಟ್ಟರೆ ಅದೇ ಥರ ಮಾಡಿ ಕೊಡ್ತಾರೆ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ ಅದೇ ಥರ ಮಾಡಿ ಕೊಡ್ತಾರೆ ಹಾಂ ಮತ್ತೆ ಡ್ರೆಸ್ಸಸ ಸ್ಯಾರೀಸ್ ಬೇಕಂದರೆ ಇದು ರೇಷ್ಮೆ ಸೀರೆ ಬೇಕಂದರೆ ಕಂಚಿಗೋಗ್ಬಿಟ್ರೆ ಬೆಸ್ಟು ಅಲ್ಲಿ ಎಲ್ಲ ಥರ ಇರುತ್ತೆ ಅಲ್ಲಿ ಕಾಂಚಿಪುರಮ್ ಹಾಂ ಸೀರೆ ಎಲ್ಲ ಅಲ್ಲೇ ನಾವು ತೊಗೊಂಡಿದ್ದು ಹಾಂ ಅದೆಲ್ಲ ಬೇಕಂದರೆ ಚಿಕ್ಪೇಟೆಗೋದ್ರೆ ಬೆಸ್ಟು ಅಲ್ಲೆಲ್ಲ ಸಿಗುತ್ತೆ ಹಾಂ ಚಿಕ್ಕಪೇಟೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ಒಳಗಡೆ ಹೋದ್ರೆ ಬಂಗಾರಪೇಟೆ ಬೈರಪ್ಪಾಸ್ ಆ್ಯಂಡ್ ಸಂಡ್ ಅದು ಒಂಥರ ಶಾಪ್ ಇದೆ ದೊಡ್ಡದಾಗಿ ಹಾಂ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಟನ್ದು ಸಿಗುತ್ತೆ ಸಿಲ್ಕುದು ಸಿಗುತ್ತೆ ಅದೆಲ್ಲ ಇರುತ್ತೆ ಹಾಂ ಸುದರ್ಶನ್ ಎಲ್ಲ ಅದೇ ಬೈರಪ್ಪ ಅದೆಲ್ಲ ಪಕ್ಕ ಪಕ್ಕನೆ ಇರೋದು ನಾವು ಅಲ್ಲಿ ಹೋದ್ರೆ ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ಅಲ್ಲಿ ಪಕ್ಕ ಹೋಗ್ಬೌದು ಹಾಂ ನಾವು ತೊಗೊಂಡಿದ್ದು ಬೈರಪ್ಪದಲ್ಲಿಷ್ಟ ಆಯಿತು ನಮಗೆ ಕಲೆಕ್ಷನ್ಸು ಹಬ್ಬದ ಟೈಮಲ್ಲಿ ಹೋಗಿದ್ರಲ್ಲ ರೀಸೆಂಟಾಗಿ ಬಂದಿತ್ತು ಎಲ್ಲ ಅಲ್ಲಿ ತೊಗೊಂಡು ಬಂದ್ಬಿಟ್ವಿ ನಾವು ಸುದರ್ಶನ್ಗೆ ಹೋಗಿಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಹಾಂ ಹಾಂ ಆಫರ್ ನಡೀತಾಯಿತ್ತು ನಾವು ಹೋದಾಗ ಬಟ್ ಇವಾಗ ಗೊತ್ತಿಲ್ಲ ಹೇಗಿದೆ ಅಂತ ಹಾಂ ಸರಿ ಹೋಗೋಣ ಹೋಗೋಣ ಬರ್ತೀನಿ ನಾನು ಆವಾಗ ಹಾಂ ಹಾಂ ಸರಿ ಸರಿ